ಹಲೋ ಹಲೋ ಸರು ಇದು ಎಂ ಕೆ ಹಾಸ್ಪಿಟಲ್ಲು ಇದೇನಲ್ಲ ಸರ್ ಸರ್ ಡಾಕ್ಟರ್ ಸರ್ಜನ್ ವಿವೇಕಾನಂದ ಅವರು ಬೇಕಾಗಿತ್ತು ಸರ್ ನಮಗೆ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಅದು ಅಪಾಯಿನ್ಮೆಂಟ್ ಬೇಕಾಗಿತ್ತು ಸರ್ ನಾಳೆ ಒಂದು ಟೆನ್ ಪಿ ಟೆನ್ ಎ ಎಂ ಹಾಗೆ ಓಕೆ ಸರ್ ಸರ್ ನಾಳೆ ಈವ್ನಿಂಗ್ ಆಗೋದಿಲ್ವಾ ಸರ್ ಸರ್ ಅಪಾಯಿನ್ಮೆಂಟು ಯಾವಾಗ ಫಿಕ್ಸ್ ಮಾಡಿ ಅಪಾಯಿನ್ಮೆಂಟ್ ಯಾವಾಗ ಫಿಕ್ಸ್ ಮಾಡ್ತೀರ ಸರ್ ಓಕೆ ಇದು ನನಗೆ ಪ್ರಾಬ್ಲಮ್ ಇದೆ ಸರ್ ಹಾಗೆ ಫೋನಲ್ಲಿ ಲೈಕ್ ಓವರ್ ಆಲ್ ಟ್ರೀಟ್ಮೆಂಟ್ ಕೊಡೋ ಕೊಡುವುದಕ್ಕೆ ಆಗುತ್ತಾ ನಿಮ್ಮ ಕೈಲಿ ಸರ್ ಇದು ನನಗೆ ನನಗೆ ಯಾವಾಗಲೂ ಹೆಡ್ಡೇಕ್ ಇರ್ತದೆ ಸರ್ ಡೈಲಿ ಮೋಸ್ಟ್ಲಿ ಟ್ರಾವೆಲ್ ಮಾಡ್ತೀನಿ ಡೈಲಿ ಅದರಿಂದ ಹೆಡ್ಡೇಕ್ ಇರುತ್ತೆ ಮತ್ತು ಬಾಡಿ ಪೈನ್ ಸರ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೊ ಯಾವುದಾದ್ರು ಸೊ ಯಾವುದಾದ್ರು ಟೆಂಪ್ರವರಿ ಟ್ರೀಟ್ಮೆಂಟ್ ಇದ್ದರೆ ಹೇಳಿ ಸರ್ ಸರ್ ಹಾಂ ಸರ್ ಫೋನ್ ಅಂದರೆ ಜಾಸ್ತಿ ನೋಡಲ್ಲ ಒಂದು ಕಡಿಮೆ ನೋಡ್ತೀನಿ ಸರ್ ಹಾಂ ಹಾಂ ಓಕೆ ಸರ್

ಹಾಂ ಓಕೆ ಸರ್ ಓಕೆ ಸರ್ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಓಕೆ ಸರ್